ಹೇಳಿ ಸರ್ ಸರ್ ಇಲ್ಲಿ ಬಂದುಬಿಟ್ಟು ಚಿಕನ್ ಟಿಕ್ಕಾ ಚಿಕನ್ ಕಬಾಬ್ ಮತ್ತು ಮಟನ್ ಮಟನ್ ಸಾಂಬಾರು ಮ್ ಸುಮಾರು ಐಟಮ್ ಇದೆ ಪರೋಟ ಚಪಾತಿ ಹಾಂ ಸರ್ ಮಾ ರೆಡಿ ಮಾಡಿಕೊಡ್ತೀವಿ ಸರ್ ತೊಂದರೆ ಇಲ್ಲ ಹ್ಞ್ ಇನ್ನೊಂದು ಅರ್ಧ ಗಂಟೆ ಒಳಗೆ ಡೆಲಿವರಿ ಆಗುತ್ತೆ ಸರ್ ಹ್ಞೂ ಇದು ಆಯ್ತು ಸರ್ ಒಂದು ಟ್ವೆಂಟಿ ಮಿನಿಟ್ಟಲ್ಲಿ ಮಾಡಿಕೊಡುವ ಹೇಳಿ ಹ್ಞೂ ಓಕೆ ಸರ್ ಓಕೆ ಸರ್ ಮಾಡ್ವ ಮಾಡುವ ಸರಿ ಲೊಕೇಶನ್ ಕಳಿಸ್ತೀರಾ ಪ್ರೈಸ್ ಬಂದುಬಿಟ್ಟು ಪೈ ಅಂಡ್ರೆಡ್ ಆಗ್ಬೋದು ಸರ್

ಸಿಂಗಲ್ ರೋಟಿಗೆ ಒಂದು ಹಂಡ್ರೆಡ್ ಸರ್ ಹಾಂ ಆರ್ಡ್ರ್ ಹಾಕೋದ್ ತೊಗೊಳ್ಬೋದು ಸರ್ ಹಾಗೇನಿಲ್ಲ ಹ್ಞೂ

ಬಂದು ಆರ್ಡ್ರು ತೊಗೊಂಡ್ರೆ ಒಂದು ಟ್ವೆಂಟಿ ಮಿನಿಟ್ಟಲ್ಲಿ ಬರುತ್ತೆ ಸರ್ ಹ್ಞೂ ಹಾಂ ಸರಿ ಸರ್ ಓಕೆ ಸರ್ ಓಕೆ ಸರ್ ಇನ್ನೇನು ಬೇಕಾದ್ರೆ ಹೇಳಿ ಸರ್

ಆಯ್ತು ಸರ್ ಮತ್ತೆ ಮತ್ತೆ ಸರ್ ಸ್ಪ್ರೈಟು ಕೋಲಾ ಮೌಂಟೇನ್ ಡಿವ್ ಇದೆ ಸರ್ ಸರಿ ಸರಿ ಸರ್ ಹಾಂ ಮಾ ಆಯ್ತು ಸರ್ ಆಯ್ತು ಸರ್ ಸರಿ ಸರ್ ಸರಿ ಸರಿ ಸರಿ ಸರ್ ಓಕೆ ಹಾಕಿ ಸರ್ ಆಯ್ತು ಹಾಗಾದ್ರೆ ಇಡ್ತೀನಿ ಸರ್